ನಾನು ಈ ನೆ ಇತ್ತೀಚೆಗೆ ನಾನೊಂದು ಪ್ಲಾಸ್ಟಿಕ್ ಕಂಟೈನರನ್ನ ತೊಗೊಂಡೆ ಆನ್ಲೈನ್ನಲ್ಲಿ ಅದು ಬೈ ವನ್ ಗೆಟ್ ವನ್ ಫ್ರೀ ಇತ್ತು ಅದು ಐದು ಪೀಸ್ ತೊಗೊಂಡ್ರೆ ಐದು ಪೀಸ್ ಫ್ರೀಯಾಗಿ ಬಂತು ನನಗೆ ಅದು ಸೈಝ್ ಕೂಡ ಇಷ್ಟ ಆಯಿತು ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಕೆಳಗೆ ಬಿದ್ದರೂ ಒಡೆಯೋದಿಲ್ಲ ಮತ್ತು ಅದರಲ್ಲಿ ಹತ್ಹತ್ರ ಒಂದು ಕೆ ಜಿಯಷ್ಟು ತುಂಬಿಕೊಳ್ಳೋ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಝ್ಗಳಿವೆ ಬೇಳೆಗಳು ಮತ್ತು ಕಾಳುಗಳು ಸಕ್ಕರೆ ಮಸಾಲೆ ಅಂಥದ್ದು ತುಂಬಿಕೊಳ್ಳೋ ಥರ ಇದೆ ಮತ್ತು ಅದು ವೆಯ್ಟ್ಲೆಸ್ ಅಷ್ಟು ವೆಯ್ಟ್ ಇಲ್ಲ ಏನಿಲ್ಲ ಪ್ಲಾ ಪ್ಲಾಸ್ಟಿಕ್ಕು ವೆಯ್ಟ್ಲೆಸ್ಸಾಗಿದೆ ಏರ್ ಟೈಟ್ ಕಂಟೈನರ್ಸೆಲ್ಲ ಕೊಟ್ಟಿದ್ದಾರದಕ್ಕೆಲ್ಲ ಏನೂ ಗಾಳಿ ಹೋಗೋದಿಲ್ಲ ಏನಿಲ್ಲ ವಾಟರ್ ಹೋಗೋದಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಒಳ್ಳೆಯ ಪ್ಲಾಡ್ ಒಳ್ಳೆಯ ಪ್ರಾಡಕ್ಟ್